ನಮ್ಮ ತುಮಕೂರು ಸ್ಥಳದಲ್ಲಿರುವ ಕಲೆಗಳೆಂದರೆ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಗುಬ್ಬಿ ವೀರಣ್ಣ ಅವರು ನಾಟಕ ಕಂಪನಿಗಳು ತುಂಬ ಇದೆ ಮತ್ತು ಈ ಕಂಪನಿಗಳಿಂದ ಜೀವನ ಕಟ್ಟಿಕೊಂಡವರು ತುಂಬ ಇದ್ದಾರೆ ಮತ್ತು ಇದರಿಂದಲೇ ತಮ್ಮ ಚಲನಚಿತ್ರಗಳನ್ನು ನಿರ್ಮಿಸಿಕೊಂಡು ಜೀವನವನ್ನು ರೂ ನಿರೂಪಿಸಿಕೊಂಡಿರುವವರೂ ಇರುತ್ತಾರೆ ಮತ್ತು ಧ್ರುವ ಸರ್ಜಾ ಅರ್ಜುನ್ ಸರ್ಜಾ ಅವರು ನಮ್ಮ ಜಿಲ್ಲೆಯವರೇ ಆಗಿದ್ದಾರೆ ಮತ್ತು ತುಮಕೂರು ಜಿಲ್ಲೆಯಲ್ಲಿ ತುಂಬ ಪ್ರಸಿದ್ಧವಾದ ಸಿದ್ಧಗಂಗಾ ಮಠ ಇದೆ ಈ ಮಠದಲ್ಲಿಯೇ ತುಂಬ ಶಿಕ್ ನಡೆದಾಡುವ ದೇವರು ಇದ್ದಾರೆ ಮತ್ತು ತುಂಬ ಜನಕ್ಕೆ ತುಂಬ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದಾನವನ್ನು ಕೂಡ ಮಾಡುತ್ತಾರೆ ಹಾಗೆ ದಾಸೋಹ ಮಠ ಕೂಡ ತುಮಕೂರಿನಲ್ಲಿ ಕಾಣಬಹುದು ಇಲ್ಲಿ ಶಾಸ್ತ್ರೀಯ ಸಂಗೀತಕ್ಕೆ ತುಂಬ ಪ್ರಾಶಸ್ತ್ಯವನ್ನು ನೀಡುತ್ತಾರೆ